ಹಾಂ ನಮ್ಸ್ಕಾರ ಸರ್ ಹಾಂ ನಾವು ಶಿವಮೊಗ್ಗದಿಂದ ಬಂದಿರೋದು ನನ್ನ ಹೆಸ್ರು ಮನ್ವಿತಾ ಅಂತ ಇವ್ಳು ನನ್ನ ಮಗಳು ಸಿಂಚನಾ ಈಗಷ್ಟೆ ಅವ್ಳದ್ದು ಹತ್ತನೇ ತರಗತಿ ಮುಗಿದಿದೆ ತೊಂಬತ್ತೈದು ಪಸ್ ಪ್ರತಿಶತ ಅಂಕ ತಗೊಂಡಿದ್ದಾಳೆ ನಿಮ್ಮ ಕಾಲೇಜು ತುಂಬ ಚೆನ್ನಾಗಿದೆ ಅಂತ ನಮ್ಮ ಊರವ್ರು ಎಲ್ಲ ಹೇಳಿದರು ಅಂದರೆ ಇಲ್ಲಿಂದ ಓದಿ ಓದಿ ಬಿಟ್ಟು ಹೋದೋರು ಕೂಡ ತುಂಬ ಹೇಳದ್ರು ಇಲ್ಲೇ ಸೇರಿಸಿ ಅಂತ ಹೇಳಿ ಅದಕ್ಕೆ ನನ್ನ ಮಗಳಿಗೆ ಇಲ್ಲೇ ಸೇರ್ಸೋಣ ಅಂತ ಬಂದಿದ್ದೀನಿ

ಹ್ಞೂ ಹಾಂ

ಅಂದಾಗೆ

ಹಾಂ ನಿಮ್ಮದು ಕಾಲೇಜಲ್ಲಿ ಫೀಸ್ ಎಷ್ಟು ಆಗುತ್ತೆ ಒಂದು ಒಂದು ವರ್ಷಕ್ಕೆ

ಇವಾಗ ನಾವು ಶಿವಮೊಗ್ಗದಿಂದ ಬರೋದರಿಂದ ಅವ್ಳು ಅಲ್ಲಿಂದ ಓಡಾಡಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಇಲ್ಲೇ ವಸತಿನಿಲಯನ ಇಲ್ಲೇ ಸೇರ್ಸೋಣ ಅಂತ ಇದ್ದೀವಿ ನಿಮ್ಮ ಕಾಲೇಜಲ್ಲಿ ಹೇಗೋ ಇದೆ ಅಂದಿದ್ದಕ್ಕೆ ಅದಕ್ಕೂ ಮತ್ತು ಕಾಲೇಜಿಂದು ಸೇರಿಸಿ ನಮಗೆ ಒಟ್ಟು ಒಂದು ವರ್ಷಕ್ಕೆ ಎಷ್ಟು ಬೀಳ್ಬೋದು ಮ್ಯಾಮ್

ಹಾಂ ಹಾಂ

ಅಂದ ಹಾಗೆ ನಮ್ಮ ಪೋಷಕ್ರಿಗೆ ಮಕ್ಳು ನೋಡೋಕ್ಕೆ ತಿಂಗ್ಳಿಗೆ ಎಷ್ಟು ಸರ್ತಿ ಅವಕಾಶ ಕೊಡ್ತೀರ

ಹಾಂ ಹ್ಞೂ ಹಾಂ ನನಿಗೆ ಅದೇ ವಿಷಯಕ್ಕೆ ಸ್ವಲ್ಪ ಚಿಂತೆ ಆಗಿತ್ತು ಇವಾಗ ಹೇಳಿದ್ದೆ ಸ್ವಲ್ಪ ಸಮಾಧಾನ ಆಯಿತು ಅಂದಾಗೆ ನಿಮ್ಮ ಕಾಲೇಜ್ ಬಗ್ಗೆ ಹೇಳಿದ್ದು ನನಿಗೆ ತುಂಬ ಇಷ್ಟ ಆಯಿತು ಹಾಗೇ ಬರ್ತಾ ಇದ್ದಾಗೆ ನೋಡಿದೆ ನಿಮ್ಮದು ಕಾಲೇಜ್ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಪ್ರಶಾಂತವಾಗಿದೆ ಅಂದಾಗೆ ಒಳಗಡೆನೂ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅನಿಸ್ತು ಅದಕ್ಕೆ ಕೇಳಿದೆ ತುಂಬ ಚೆನ್ನಾಗಿ ಹೇಳಿದಿರಿ ತುಂಬ ಇಷ್ಟ ಆಯಿತು ನಾನು ಈಗಲೇ ಅಡ್ಮಿಷನ್ ಮಾಡ್ಸಿ ಹೋಗ್ತೀನಿ ನನ್ನ ಮಗಳಿಗೆ ಕಾಲೇಜ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ

ಸರಿ ಮ್ಯಾಮ್ ಇವಾಗ ಇವಾಗ ಆಗಲ್ಲ ಇವಾಗ ಆಲ್ರೆಡಿ ನಾವು ಬಂದಿರೋದೆ ಸ್ವಲ್ಪ ತಡ ಆಗಿದೆ ಇನ್ನೊಂದು ದಿವಸ ಅದಕ್ಕೋಸ್ಕರ ಅಂತಾನೆ ಸಮಯ ಮಾಡ್ಕೊ ಬಂದು ನೋಡ್ಕೊಂಡು ಹೋಗ್ತಿವಿ ಧನ್ಯವಾದ ಇಷ್ಟೆಲ್ಲ ಹೇಳಿದಕ್ಕೆ ನಿಮ್ಮ ಕಾಲೇಜ್ ನಂಗೆ ತುಂಬ ಇಷ್ಟ ಆಯಿತು ಇಲ್ಲೇ ಸೇರಿಸ್ತೀನಿ ನನ್ನ ಮಗಳಿಗೆ ಹಾಂ ಧನ್ಯವಾದ ಸರ್ ಹಾಂ ಹೋಗಿ ಬರ್ತೀವಿ